ನಮ್ಮದು ಕರಾವಳಿ ತೀರ ಪ್ರದೇಶ ಆದ್ದರಿಂದ ನಮ್ಮಲ್ಲಿ ಹೆಚ್ಚಿನವರು ಮೀನುಗಾರಿಕಾ ವೃತ್ತಿಯನ್ನೇ ಉದ್ಯಮವಾಗಿ ಸ್ವೀಕರಿಸ್ತಾ ಇದ್ದಾರೆ ಬೆಳ್ಗಾತ ಮೀನು ಹಿಡ್ದು ಮೀನು ತುಂಬಾ ಮೀನು ಬಿದ್ರಿದ್ದರೆ ಅದ್ನು ಮಾರಾಟ ಮಾಡ್ತಾರೆ ಉಳ್ದ ಮೀನನ್ನು ಒಣ್ಗಿಸಿಕೊಂಡು ಒಣ ಮೀನು ತಯಾರಿಕೆಯಲ್ಲಿ ತೊಡಗಿಸ್ಕೊಂಡು ಅದ್ನು ಮಾರಾಟ ಮಾಡಿ ಅದನ್ನೂ ಮೀನುಗಾರಿಕೆಯನ್ನೇ ಒಂದು ಉತ್ತಮ ಉದ್ಯಮವನ್ನೆ ಮಾಡ್ಕೊಂಡಿದ್ದಾರೆ ಸಾಧಾರ್ಣ ನಮ್ಮ ಕರಾವಳಿ ತೀರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಾರಿಕಾ ವೃತ್ತಿಯನ್ನೇ ಮಾಡ್ಕೊಂಡಿದ್ದಾರೆ ಒಂದು ಸದಾ ಒಂದು ನೂರಿನ್ನೂರು ಮನೆಗಳಿವೆ ನಮ್ಮ ನಮ್ಮ ಪ್ರದೇಶದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕರಾವಳಿ ತೀರದಲ್ಲಿ ಪ್ರತಿ ಮನೆಯವರು ಒಬ್ ಒಬ್ಬರಲ್ಲಾ ಒಬ್ಬರು ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ